ಮನೆಯಲ್ಲಿ ಒಂದು ತೋಟವನ್ನು ಮಾಡುವುದು ಏನು ಅಷ್ಟು ದುಬಾರಿ ಏನಲ್ಲ ಮನೆಯ ಮೇಲೆ ಮಹಡಿ ಮೇಲುಗಡೆ ಅಂದರೆ ಯಾವುದೇ ರೀತಿಯ ಟೌನ್ನಲ್ಲಿ ವಾಸಿಸುವ ಜನರಾಗಿರ್ಬೋದು ಹಳ್ಳಿ ಕಡೆ ಅಂತ ಬಂದಾಗ ಒಂದೇ ಸೈಟ್ನಲ್ಲಿ ಕಟ್ಕೊಂಡಿರುವಂಥ ಮನೆಗಳಾಗಿರ್ಬೋದು ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದ್ದರೆ ಅಥವಾ ಮೇಲುಗಡೆ ಏನಾದ್ರೂ ಇಟ್ಟು ಮೇಲುಗಡೆ ಮಹಡಿ ಮೇಲುಗಡೆ ಏನಾದ್ರೂ ಒಂದು ಅಷ್ಟು ಒಂದು ಅರ್ಧಡಿ ಮಣ್ಣು ಹಾಕ್ಕಂಡು ನಮಗೆ ಬೇಕಾದ ಹೂವು ಹಣ್ಣು ತರಕಾರಿಗಳನ್ನು ಬೆಳೆಯುವುದರ ಮೂಲಕ ಕಡಿಮೆ ಖರ್ಚಿನಲ್ಲಿ ತೋಟವನ್ನು ಬೆಳೆಸುವುದರ ಮೂಲಕ ನಾವು ಹಣ್ಣು ಹೂವು ತರ್ಕಾರಿಗಳನ್ನು ಬೆಳೆಯುವುದರ ಮೂಲಕ ನಮ್ಮ ಜೀವನವನ್ನು ಸಾಗಿಸ್ಬೌದು ಅಂತನೇ ಹೇಳ್ಬೋದು ಅದು ಏನೂ ಅಷ್ಟು ದುಬಾರಿ ಏನಲ್ಲ ಅಂತನೇ ಹೇಳ್ಬಹುದು